ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಾಂಪ್ರದಾಯಿಕ ಪರಂಪರೆಗಳು ಇದೆ ಅದರಲ್ಲಿ ಮೈಸೂರು ಅರೆತ ಮೈಸೂರು ಮನೆತನದ ಮನೆತನದವರು ಮೈಸೂರು ಇವು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಸ್ಥಾಪಿಸಿರುವ ಅರಮನೆ ಸುಂದರವಾದ ಅರಮನೆ ಹಾಗೆ ಚಾಮುಂಡಿ ಬೆಟ್ಟ ಬೆಟ್ಟದ ಉದ್ ಚಾಮುಂಡಿ ಬೆಟ್ಟ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರೋದಾಗಿರ್ಬೋದು ಸೊ ಹೀಗೆ ಸಾ ಹಲವಾರು ಪರಂಪರೆಯನ್ನು ಅಂದರೆ ನಮ್ಮ ದೇಶ ನಮ್ಮ ರಾಜ್ಯದ ಪರಂಪರೆಯನ್ನು ಸೂಚಿಸುವಂತಹ ಸಾಂಸ್ಕೃತಿಕ ತ ಸಾಂಸ್ಕೃತಿಕ ಒಂದು ಅಭಿವೃದ್ಧಿಗೆ ಬೇ ಮೈಸೂರು ಒಂದು ಅತ್ಯುನ್ನತ ಸ್ಥಾನದಲ್ಲಿದೆ ಮೈಸೂರು ಅನ್ನೋದನ್ನು ನಾವು ಉದ್ಯಾನ ನಗರಿ ಅಂತ ಕರಿತಿವಿ ಸಾಂಸ್ಕೃತಿಕ ನಗರಿ ಅಂತ ಕೂಡ ಕರಿತಿವಿ ಇದರಲ್ಲಿ ಮೊದಲನೆಯದಾಗಿ ನಾನು ಹೇಳಬೇಕು ಅಂತಾದರೆ ದಸರಾ ವೈಭವ ದಸರಾ ವೈಭವದಲ್ಲಿ ನಾವು ಸಾಕಷ್ಟು ಅಂದರೆ ನಾವು ಈಗಿನ ಕಾಲದಲ್ಲಿ ರಾಜ ಪರಂಪರೆಯನ್ನು ನೋಡಬೇಕು ಅಂದರೆ ದಸರಾ ಟೈಮಲ್ಲೆ ದರ್ಬಾರ್ ಆಗಿರ್ಬೋದು ಆ ದೇವಿ ಚಾಮುಂಡೇಶ್ವರಿಯನ್ನು ಆನೆ ಮೇಲೆ ಕರಕೊಂಬರೊ ಅಂಬಾರಿ ಇದಾಗಿರ್ಬೋದು ಆಮೇಲೆ ಒಂಬತ್ತು ದಿನಗಳಲ್ಲು ಕೂಡ ಒಂಬತ್ತು ದೇವಿಗಳ ಆರಾಧನೆಯಾಗಿರ್ಬೋದು ಸೊ ಇದೆಲ್ಲ ನಮ್ಮ ದೇಶದ ಅಂದರೆ ನಮ್ಮ ರಾಜ್ಯದ ಸಂಸ್ಕೃತಿಯನ್ನು ಸೂಚಿಸುತ್ತೆ ಇದನ್ನು ನಾವು ಕನ್ನಡ ಕನ್ನಡ ಭಾಷೆಯಲ್ಲಿ ಎಕ್ಸ್ ಅಂದರೆ ಅದನ್ನು ಹೇಳಿದರೆ ಮಾತ್ರ ಇದು ಜನ್ರಿಗೆ ಅರ್ಥ ಆಗುತ್ತೆ ಇದರಲ್ಲಿ ಕನ್ನಡ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ತೋರ್ಸುತ್ತೆ ಸೊ ಹೀಗೆ ಕನ್ನಡ ಭಾಷೆ ತುಂಬ ಅಂದರೆ ಈಗ ಒಂದು ಟೂರಿಸ್ಟೇ ಬಂದಿರ್ತಾರೆ ಆವಾಗ ಗೈಡ್ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಕನ್ನಡದಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನೀಟ್ ಆಗಿ ಅರ್ಥ ಆಗುತ್ತೆ ಹಾಂ ಸೊ ಹಾಗಾಗಿ ಕನ್ನಡ ಭಾಷೆ ತುಂಬ ಇಂಪಾರ್ಟೆಂಟ್ ಇದನ್ನು ಜನ ಸಾಮಾನ್ಯರಿಗೆ ತಿಳ್ಕೋಬೇಕು ಅಂತ ಅಂದರೆ ಯಾವುದೆ ಕೂಡ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅವರಿಗೆ ಅಂದರೆ ಕನ್ ಹಿಂದಿ ಕೆಲ್ವೊಬ್ರಿಗೆ ಮಾತ್ರ ಗೊತ್ತಿರುತ್ತೆ ಕನ್ನಡ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನರಿಗು ಅರ್ಥ ಆಗುತ್ತೆ ಸೊ ಹಾಗಾಗಿ ನಮ್ಮ ರಾಜ್ಯದ ಪರಂಪರೆಯನ್ನು ಸೂಚಿಸೋಕೆ ಕನ್ನಡ ಭಾಷೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ